ಹಾಂ ಅಲೋ ಆ ಹೌದು ಹೇಳಿ ಹಾಂ ಹಾಂ ಹೌದಾ ಹೌದಾ ಹಾಂ ಯಾವ್ಯಾವ ಥರ ವೈನ್ ಬೇಕಿತ್ತು ಯಾವ್ಯಾವ ಥರ ಡ್ರಿಂಕ್ಸ್ ಬೇಕಿತ್ತು

ಹಾಂ ಯ ನೀವು ಒಂದು ಸಲ ಬರ್ತಿರಾ ಇಲ್ಲ ನಾವು ಆಡ್ರ್ ನಿಮಗೆ ಡೆಲ್ವರಿ ಕಳ್ಸೋದಾ ಎಮ್ ಆರ್ ಎಮ್ ಆರ್ ಪಿ ರೇಟ್ ಮೇಲೆ ನಾವೂ ಕಳ್ಸ್ತಿವಿ ಹಾಂ ಹಾಂ ಹೌದು ಹಾಂ ಪ್ರೀ ಇರುತ್ತೆ ನಮ್ಮಲ್ಲಿ ಸ್ಕಾಚಿದೆ ಬಿಯರ್ ಇದೆ ಇನ್ನು ಸುಮಾರು ಇದಾವೆ ನಿಮಗೆ ಯಾವ್ಥರ ಬೇಕು ಅಂತ ಒಂದು ಆಡ್ರ್ ಮಾಡಿ ನೀವು ಏನು ಗೊತ್ತಾ ಆಡ್ರ್ ಮಾಡಕ್ಕಿಂತ ಮೊದಲು ಒಂದು ವಾರ ಮೊದಲೇ ಆಡ್ರ್ ಮಾಡ್ಬೇಕಾಗುತ್ತೆ ಯಾಕಂದರೆ ಸ್ಟಾಕ್ಸ್ ಕಮ್ಮಿ ಇದೆ ಇನ್ನಿ ಸ್ಟಾಕ್ಸ್ ಬರೋಕ್ಕೆ ತುಂಬ ಲೇಟಾಗಿ ಬಿಡತ್ತೆ ನೀವು ಬೇಗ ಆಡ್ರ್ ಮಾಡಿದ್ರೆ ನಿಮಗೆ ಬೇಗ ಡೆಲಿವರಿ ಸಿಗುತ್ತೆ ಹಾಂ ಹೌದು ಹಾಂ ಮಾಡ್ತೀವಿ ನೀವು ಯಾವ ಯಾವ್ದು ಅಂತ ಒಂದ್ಸಲ ಲೀಸ್ಟ್ ಕಳಿಸಿ ನಾವು ನಿಮಗೆ ಪ್ರೀಯಾಗಿ ಡೆಲಿವರಿ ಮಾಡ್ತೀವಿ ಹಾಂ ನೀವು ತೆ ನಾ ಹೇಳ್ದ ಹಾಗೆ ನೀವು ಮೊದಲೇ ಹೇಳ್ಬೆಕಾಗುತ್ತೆ ಹಾಂ ಹೌದು

ಹಾಂ ಪ್ರೀ ಡೆಲಿವರಿ ಇದೆ ಹಾಂ ನಿಮಗೆ ಹಾಂ ಹಾಂ ಆಯ್ತು ಸರ್ ನಿಮಗೆ ಕಳ್ಸಿ ಕೊಡ್ತೀವಿ ನಿಮ್ಮ ಅಡ್ರಸ್ಸು ಹಾಗೆ ಎಲ್ಲ ಪ ಡೀಟೆಲ್ಸ್ ಎಲ್ಲ ಹೇಳಿ ಆಯಿತಾ ನಿಮಗೆ ನಿಮಗೆ ಪೂರ್ತಿ ಡೀಟೆಲ್ಸ್ ಎಲ್ಲ ನಾವು ಕಳ್ಸ್ಕೊತೀವಿ ಹಾಂ ಡೆಲಿವರಿ ಮಾಡ್ತೀವಿ ಆಯಿತಾ ಹಾಂ ಹಾಂ ಆಗುತ್ತೆ ಆಗುತ್ತೆ ಹಾಂ ಡೆಲಿವರಿ ಮಾಡ್ತೀವಿ ನಿಮಗೆ ಎಲ್ಲ ಥರದು ಸಿಗುತ್ತೆ ಹಾಂ ಹಾಂ ಸರ್ ಹಾಂ ಹಾಂ ಸರ್ ನೀವೆ ಬನ್ನಿ ಆಯಿತಾ ಹಾಂ ಹಾಂ ಸರ್ ನೀವೇ ಬನ್ನಿ ಹಾಂ ಸರ್ ನೀವೇ ಬನ್ನಿ